ಹಾಂ ಮ್ಯಾಮ್ ಹಾಂ ನಮಸ್ತೆ ನೆಕ್ಶ್ಟ್ ಮಂತು ಮದುವೆ ಇತ್ತು ಅದು ಡೆಕೋರೇಷನ್ ಎಲ್ಲ ಮಾಡಕ್ಕೆ ನಿಮಗೆ ಕೊಟ್ಟಿದ್ದೆವಲ್ಲ

ಒಂದು ಫೈ ಲ್ಯಾಕ್ ಆದ್ರೆ ಓಕೆ ಎಲ್ಲ ಚೆನ್ನಾಗಿರ್ಬೇಕು ಡೆಕೋರೇಷನ್ ಎಲ್ಲ ಎಲ್ಲ ಪಿಕ್ ಎಲ್ಲ ಕಳಿಸಿ ನನ್ನ ಮನೆಯವ್ರಿಗೂ ಮನೆಯವ್ರ ಹತ್ರಾನು ಮಾತಾಡ್ತೀನಿ ಹಾಂ

ಹಾಂ ಓಕೆ ಮ್ಯಾಮ್ ಎಲ್ಲ ಚೆನ್ನಾಗಿ ಮಾಡಬೇಕು ಡೆಕೋರೇಷನ್ ಎಲ್ಲ ಡೇಟ್ ಎಲ್ಲ ಗೊತ್ತಲ್ಲವಾ ಹಾಂ ಓಕೆ ಮ್ಯಾಮ್ ಹಾಂ ಮೆಹೆಂದಿ ಮೆಹೆಂದಿ ಅದು ಮೇಕಪು ಎಲ್ಲ ನೋಡಿಕೊಳ್ತೀರಲ್ವಾ ನೀವೇ ಹಳದಿ ಎಲ್ಲದಕ್ಕೂ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿಕೊಡಿ

ಓಕೆ ಮ್ಯಾಮ್ ತ್ಯಾಂಕ್ ಯು ನಂಬರ್ ಸೆಂಡ್ ಮಾಡ್ತೀನಿ ತ್ಯಾಂಕ್ ಯು ಮಾಮ್ ವೆಲ್ಕಮ್ ಹಾಂ ಸರಿ ಮ್ಯಾಮ್